ಹಾಯ್ ನಮಸ್ತೆ ಹೇಳಿ ಯಾರು ಹಾಂ ಹೌದಾ ಏನಾಗಬೇಕಿತ್ತು

ಹಾಂ ಆಯಿತು ಸೇರಿಸಿ ನಿಮ್ಮದು ಮಗಳದು ಏನಾಯಿತು ಪರ್ಸೆಂಟೇಜ್ ಎಷ್ಟಾಯ್ತು ಹಾಂ ಹೌದಾ ಹಂಗಾದರೆ ಚೆನ್ನಾಗಿ ಓದ್ತಾಳೆ ಹಾಂ ಸರಿ ಆಯಿತು ಹಂಗಾದರೆ ಸೇರಿಸಿ

ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ಊಟ ವಸತಿ ಎಲ್ಲನೂ ಕೊಡ್ತೀವಿ ನಾವು ಇಲ್ಲೇ ಹಾಂ ಸರಿ ಆಯಿತು ಇಲ್ಲಿ ಎಲ್ಲ ಚೆನ್ನಾಗೂ ನೋಡ್ಕೊಂತೀವಿ

ಹ್ಞೂ ಎಲ್ಲ ವಿಷಯಕ್ಕೂ ಒಬ್ಬೊಬ್ರು ಶಿಕ್ಷಕರು ಇದ್ದಾರೆ ಹ್ಞೂ ಅವರೆಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ ಹಾಂ ಚೆನ್ನಾಗಿ ನೋಡ್ಕೊತೀವಿ ಊಟ ಶೌಚಾಲಯ ವಸತಿ ವಸ್ತ್ರಗಳು ಎಲ್ಲದೂ ಕೊಡ್ತೀವಿ ಅಮೌಂಟು ಎಷ್ಟು ಆಗುತ್ತೋ ಅಷ್ಟು ಕಟ್ಟಬೇಕಾಗತ್ತೆ ನೀವು ಹಾಂ ಅದ್ರದ್ದೇನೂ ತೊಂದರೆ ಇಲ್ಲ ಅಂತಂದರೆ ನೀವು ಅದಿಕ್ಕೆ ನೀವು ಬರ್ಬೌದು ಸೇರ್ಸಕ್ಕೆ ಹಾಂ ಸರಿ ಆಯಿತು ಧನ್ಯವಾದಗಳು